ನಮ್ಮ ತೋಟದಲ್ಲಿ ಬೆಳೆದ ಹೂಗಳ್ನ ಏನೇನು ಮಾಡಿದ್ರಿವಂದರೆ ಹೂವು ಈ ಹಣ್ಣುಗಳು ಏನಾಗ್ತವೆ ಅದು ನಮ್ಮ ಅಕ್ಕ ಪಕ್ಕ ಮನೆಯವರು ಬಂದು ಕೊಂಡ್ಕೊಂಡು ಹೋಗ್ತಾರೆ ಆಮೇಲೆ ಮಾರ್ಕೆಟಲ್ಲಿ ಇರೋರು ಬಂದು ತಗೊಂಡು ಹೋಗ್ತಾರೆ ಅವರಿಗೆ ಸೀಸನ್ ಸೀಸನ್ ಆಗಿ ನಾವು ಯಾವ್ದು ಯಾವ್ದು ಇರುತ್ತೋ ಹಣ್ಣು ಇವಾಗ ಫಾರ್ ಎಕ್ಸಾಂಪಲ್ ಬೇಸಿಗೆಗಾಲ್ದಲ್ಲಿ ಮಾವಿನ ಹಣ್ಣಿನ್ದು ಸೀಸನ್ ಏನಾದರು ಇದ್ದರೆ ಮಾವಿನ ಹಣ್ಣುಗಳನ್ನ ತಗೊಂಡು ಹೋಗಿ ಬರ್ತಾರೆ ಆಮೇಲೆ ಬೇರೆ ಬೇರೆ ಹಣ್ಣುಗಳೆಲ್ಲ ತಗೊಂಡು ಹೋಗಾಕೆ ಬರ್ತಿರ್ತಾರೆ ಆಲ್ಮೋಸ್ಟ್ ನಾವು ಲೋಕಲ್ ಆಗಿ ಅಂದರೆ ಅಕ್ಕಪಕ್ಕದವ್ರು ಏನಿರ್ತಾರೆ ಅಕ್ಕ ಪಕ್ಕ ಊರ್ದವ್ರು ಏನಿರ್ತಾರೆ ಅವ್ರು ಬಂದು ಬಂದು ತಗೊಂಡು ಹೋಗ್ತಾರೆ ನಾವು ನಮ್ಮದೇ ಆದಂತಹ ಒಂದು ಬೆಲೆನ ಸೆಟ್ ಮಾಡ್ಬಿಟ್ಟು ನಾವು ಅವ್ರಿಗೆ ಕೊಡ್ತೀವಿ ಮಾರ್ಕೆಟ್ಗಳಿಗು ಕೂಡ ಕೊಡ್ತೀವಿ ಆಮೇಲೆ ಈ ಮದುವೆ ಸಮಾರಂಭಗಳಲ್ಲಿ ಮದುವೆ ಏನಾದರು ಏನಾದರು ಫಂಕ್ಷನ್ಸ್ಯಿದ್ದರೆ ಅಲ್ಲು ಕೂಡ ನಾವು ಕೊಡ್ತೀವಿ ಕೆಜಿಗಟ್ಲೆ ಕ್ವಿನ್ಟಲ್ಗಟ್ಟಲೆ ಎಲ್ಲ ಕೊಡ್ತೀವಿ ಎಲ್ಲ ಹಣ್ಣುಗಳನ್ನ ಮಾರ್ತೀವಿ ಬಾಳೆಹಣ್ಣು ಮಾವಿನ ತೊ ಮಾವಿನ ಮಾವಿನ ಹಣ್ಣು ಆಗಿರ್ಬೋದು ಬೇರೆ ಬೇರೆ ಹಣ್ಣುಗಳಾಗಿರ್ಬೋದು ಎಲ್ಲ ಗಿಡಗಳು ಎಲ್ಲ ಮರಗಳು ಕೂಡ ನಾವು ಬೆಳಿಸ್ತೀವಿ ಹಣ್ಣಿನವ ಇನ್ನ ಹೂಗಳಿಗೆ ಅಂತ ಬಂತಂದರೆ ಈಗ ಕನಕಾಂಬರ ಜಾಸ್ತಿ ಬೆಳಿತೀವಿ ನಾವು ಕನಕಾಂಬರ ಹೂವ ಕನಕಾಂಬರ ಹೂವ ಬೆಳೆಸ್ತೀವಿ ಅದು ಆದ್ಮೇಲೆ ಮಲ್ಲಿಗೆ ಹೂವ ದಾಸವಾಳ ಹೂವ ಹಿಂಗೆ ಭಾಳ ಹೂಗಳು ಕೂಡ ನಾವು ಬೆಳೆಸ್ತೀವಿ ಈ ಹೂಗಳಿಗೆ ನಮಗೆ ಊರಲ್ಲಿ ಹಬ್ಬ ಏನಾದ್ರುಯಿದ್ದರೆ ಆವಾಗ ಭಾಳ ಸೇಲ್ ಆಗ್ತಾವೆ ಈ ಹೂಗಳು ಏನಿದ್ದವೆ ಹಬ್ಬಗಳಲ್ಲಿ ಊರ ಜಾತ್ರೆ ಹಂಗೆ ಮಾಡ್ತೀವಿ ಆವಾಗಂತು ಭಾಳ ಹೋಗುತವ ನಮಗೆ ಕಡಿಮೇನೆ ಬಿದ್ಬಿಡತ್ತೆ ಕೊಡಕ್ಕೆ ಅಷ್ಟೊಂದು ಖಾಲಿ ಆಗ್ಬಿಡ್ತವ ಅಷ್ಟೊಂದು ಜಾಸ್ತಿ ಡಿಮ್ಯಾಂಡ್ ಬರ್ತವ ಆಗ ಆ ಟೈಮ್ ನಮ್ಮ ಊರು ಊಟ ಊರು ಜಾತ್ರೆ ಟೈಮಲ್ಲಿ ಉರು ಹಬ್ಬದ ದಿನ ಹೀಗೆಲ್ಲ ಆಮೇಲೆ ಈ ನಾರ್ಮಲ್ ಟೈಮಲ್ಲಿ ಜಾತ್ರೆ ಜಾತ್ರೆಗಳು ಹಬ್ಬ ಹರಿದಿನಗಳು ಅಲ್ದೆ ಅಲ್ದೆ ನಾರ್ಮಲ್ ಟೈಮಲ್ಲಿ ಈ ಅಕ್ಕಪಕ್ಕದ ಮನೆಯವ್ರು ಇಲ್ಲ ಅಕ್ಕಪಕ್ಕದ ಊರು ಅವರು ಅವ್ರು ಏನಾರ ಫಂಕ್ಷನ್ ಮಾಡಿದರೆ ನಮ್ಮ ಹತ್ರನೆ ಬಂದು ಆರ್ಡ್ರ್ ಹೇಳಿ ತಗೊಂಡು ಹೋಗ್ತಾರೆ ಹೂಗಳಾಗಿರಲಿ ಹಣ್ಣುಗಳಾಗಿರಲಿ ಎರಡು ಕೂಡ ತಗೊಂಡು ಹೋಗ್ತಾರೆ ಒಂದು ಒಳ್ಳೆಯ ಬಿಸ್ನೆಸ್ ತಂದು ಕೊಡುತ್ತೆ ಇದು ಹೂಗಳು ಮಾರೋದು ಮತ್ತು ಹಣ್ಣುಗಳು ಮಾರೋದೆನಿದೆ ಒಂದು ಒಳ್ಳೆಯ ಆದಾಯ ಬರುತ್ತೆ ಇದರಲ್ಲಿ ಅದಕ್ಕೋಸ್ಕರನೇ ನಾವು ಇದನ್ನ ಮಾಡ್ಕೊಂಡೇ ಹೋಗ್ತಾಯಿದ್ದೀವಿ ಚೆನ್ನಾಗಿದೆ ಒಂಥರ ಇದು ಒಂದು ಒಳ್ಳೆಯ ಲಾಭಕೋಡುತ್ತೆ ಅಂದರೆ ಮಾಡಕ್ಕೆ ಇದಕ್ಕೆ ತಾಳ್ಮೆ ಬೇಕು ಎಲ್ಲ ಬೇಕಾಗತ್ತೆ ಪರಿಶ್ರಮ ಸೋ ಚೆನ್ನಾಗಿದೆ ಇದು ಹೂ ಹಣ್ಣು ಬೆಳೆಯೊದೆನಿದೆ ಬೆಳೆಯೋದೇನಿದೆ ಕಾನ್ಸೆಪ್ಟ್ ಏನಿದೆ ಚೆನ್ನಾಗಿದೆ ಒಂದೊಂದು ಸೀಸನ್ನಲ್ಲಿ ಒಂದೊಂದು ಹಣ್ಣು ಹೇಗೆ ಅದಕ್ಕೆ ಡಿಮ್ಯಾಂಡ್ ಇರುತ್ತೋ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ ಮಾವಿನ ಹಣ್ಣಿನ್ದು ಸೀಸನ್ ಬಂತು ಇವಾಗ ಬಿಸಿಲ್ಗಾಲದಲ್ಲಿ ಬಿಸಿಲ್ಗಾಲ್ದಲ್ಲಿ ಮಾವಿನ ಹಣ್ಣು ಭಾಳ ಸೇಲ್ ಆಗ್ತಾವ ಅದರಲ್ಲಿ ಭಾಳಷ್ಟು ವಿದ್ ವಿದ್ವಾದು ಮಾವಿನ ಹಣ್ಗಳು ಬರ್ತವೆ ಬಿಸಿಲ್ಗಾಲ್ದಲ್ಲಿ ಭಾಳ ಡಿಮ್ಯಾಂಡ್ ಇರೋದೇ ಮಾವಿನಹಣ್ಣಿಗೆ ಈ ಸೀಟೆಲ್ ಎಲ್ಲ ಇವಾಗ ಹೋಗಿ ನಮ್ಮ ಹತ್ರ ಸಿಟಿ ಅವ್ರು ಅವರೆಲ್ಲ ಬಂದು ಇಲ್ಲಿ ನಮ್ಮ ತೋಟಕ್ಕೆ ಬಂದು ಎಲ್ಲ ಹಣ್ಣುಗಳನ್ನ ತಕೊಂಡ್ಹೊಗ್ತಾರೆ ಒಂದು ರೇಟಿಗೆ ಏನಿರತ್ತೆ ಅದು ರೇಟಿಗೆ ಕೊಡ್ತೀವಿ ಒಂದೊಂದು ಸರಿ ಒಂದೊಂದು ಕೆಜಿಗೆ ನೂರು ರೂಪಾಯಿ ಮೇಲೆ ಇನ್ನೂರು ರೂಪಾಯಿ ಮೇಲೆ ಕೂಡ ಮಾರ್ತಿವಿ ಒಂದೊಂದು ಕೆಜಿಗೆ ಬಹಳ ಲಾಭ ಅದು ಇಲ್ಲಿ ನಮ್ಮನೆ ಪ ನಮ್ಮ ಮನೆ ಹತ್ರನೇ ನಾವು ಒಂದೆರಡು ಮನೆ ಇಟ್ಕೊಂಡು ಎರಡು ಮರ ಬೆಳ್ಸಿದ್ದೀವಿ ಅಲ್ಲಿರೋ ಹಣ್ಣುಗಳು ನಾವು ಸ್ವಂತಕ್ಕೆ ಯೂಸ್ ಮಾಡ್ತೀವಿ ನಮ್ಮ ಸಂಬಂಧಿಗಳು ಕೊಡೋದಾಗಲಿ ಹಾಂಗಿರ್ ಸಪರೇಟ್ ತೋಟ್ದಾಗ ಕೂಡ ಇಟ್ಕೊಂಡಿದ್ದೀವಿ ಅದಕ್ಕೆ ಸಪರೇಟಾಗಿ ಕಾಳಜಿವಹಿಸಬೇಕು ಮಣ್ಣುಗಳು ಮುರುದ ಮೇಲೆ ಅದಕ್ಕೆ ಅದೇ ಹಣ್ಣು ಆಗಲಿಕ್ಕೆ ಇವಾಗ ಕೆಲವು ಸಿಟಿಗಳಲ್ಲಿ ಏನಕ್ಕೆ ಹಳ್ಳಿಗಳಲ್ಲಿ ಬರ್ತಾರೆ ಜನ ಅಂತಂದರೆ ಅಲ್ಲಿ ಸಿಟಿಗಳಲ್ ಬರೋ ಹಣ್ಣುಗಳೆಲ್ಲವು ಇಂಜೆಕ್ಷನ್ ಮಾಡಿರವು ಇಲ್ಲ ಮದ್ ಹೊಡ್ದಿರವು ಈ ರೀತಿ ಬೇರೆ ಬೇರೆ ಏನೋ ಕೆಮಿಕಲ್ಸ್ ಮಿಕ್ಸ್ ಮಾಡಿರೊವ ಇರ್ತಾವೆ ಬೇಗ ಹಣ್ಣಾಗೋ ಇಂಜೆಕ್ಷನ್ಸ್ ಕೂಡ ಹಾಕ್ತಾರೆ ನಮ್ಮ ಹತ್ರ ಏನಿರ್ತವೆ ಅವು ನ್ಯಾಚುರಲ್ಲಾಗಿ ನಾವು ಅಂದರೆ ನಾವು ಏನು ಈ ರೀತಿ ಔಷಧಗಳು ಏನು ಹೊಡಿಲಾರ್ದಂಗೆ ನಾವು ಬೆಳಿಸಿರ್ತೀವಿ ಅಂದರೆ ಭಾಳ ಇಷ್ಟಪಡ್ತಾರೆ ಭಾಳ ಸ್ವೀಟಾಗಿ ಕೂಡ ಇರ್ತವೆ ಬಹಳಸ್ ತುಂಬ ಸ್ವೀಟಾಗಿ ಕೂಡ ಇರ್ತವೆ ನಾವು ಬೆಳ್ಸಿರೋ ಹಣ್ಣುಗಳು ಅದಕ್ಕೊಸ್ಕರನೇ ಭಾಳಷ್ಟು ಜನ ಸಿಟಿ ಮಂದಿಯೆಲ್ಲ ಬಂದು ಹಳ್ಳಿಗೆಲ್ಲ ಬಂದು ತಕೊಂಡ್ಹೊಗ್ತಾರೆ ಹೂಗಳಷ್ಟೇ ಹೂಗಳಲ್ಲಿ ಕಲರ್ ಮಿಕ್ಸ್ ಮಾಡ್ತಾರೆ ಕಲರ್ ಮಿಕ್ಸ್ ಮಾಡ್ಬಿಟ್ಟು ಮಾರ್ತಾರೆ ಸಿಟಿಗಳಲ್ಲಿ ನಮ್ದು ಹಾಗಲ್ಲ ನಮ್ದು ಹೂಗಳು ನಾವು ಬೆಳ್ಸಿರೋ ಹೂಗಳು ಏನಿರ್ತಾವೆ ಅವು ಒಳ್ಳೆಯ ವಾಸನೆ ಕೂಡ ಇರುತ್ತೆ ಹಂಗೆ ಕಲರ್ ಕೂಡ ಏನು ಮಿಕ್ಸಿಂಗ್ ಇರಲ್ಲ ಅವ್ರು ಪುನುಸ್ ಬಿಟ್ಟು ಸಿಟ್ಟಾಗ ಅದನ್ನ ಎಳಿತಾರ ದೊಡ್ಡದಾಗ್ಲಿ ಅಂತ್ಹೇಳಿ ಅಂದರೆ ಈ ಹೂವ ಹೆಣಿತರಲ್ಲ ಆ ಹೆಣಿದ್ನ ಎಳಿತಾರೆ ಜರ್ ಗಿಗ್ಗಿ ಗಾಂಡ್ಲೆ ನಾವು ಹಾಗಲ್ಲ ಗುಚ್ಛ ಗುಚ್ಚ ಪೋಣಿಸ್ತೀನಿ ನಾವು ಪೊಣಿಸ್ಬಿಟ್ಟು ಸೇಲ್ ಮಾಡ್ತೀವಿ ಹಾಂ ಹೌದು ಹಬ್ಬಗಳಲ್ಲಿ ಭಾಳ ಹಬ್ಬಗಳಲ್ಲಿ ಭಾಳ ಡಿಮ್ಯಾಂಡ್ ಹೂಗಳಿಗೆ ಹಬ್ಬಗಳಲ್ಲಿ ಚೆಂಡು ಹೂವ ಆಗಿರಲಿ ದಾಸ್ವಾಳ ಆಗಿರಲಿ ಗುಲಾಬಿ ಹೂವ ಆಗಿರಲಿ ಮಲ್ಲಿಗೆ ಹೂ ಕನಕಾಂಬರ ಹೂ ಕನಕಾಂಬರ ಹೂ ಭಾಳ ಬೆಳಿಸಿದ ನಾವು ಆಮೇಲೆ ಹಣ್ಗಳಲ್ಲಿ ಮಾವಿನ ಹಣ್ಣಿಂದೆ ಭಾಳ ನಾವು ಇದು ಕೊಡೋದು ಭಾಳ ಅದನ್ನೇ ಬೆಳೆಸಿದ ನಾವು ಭಾಳ ಬೆಳೆಸಿ ಅದನ್ನ ಮಾರಾಕೆ ಕಳಸ್ತೀವಿ ಮಾರಾದ ಮೇಲೆ ಒಳ್ಳೆಯ ಆದಾಯಯಿರತ್ತೆ ಮತ್ತು ಹಾಗೆ ಬಂದಿದ್ದು ಆದಾಯ ಅದನ್ನ ಅದನ್ನ ಬಂಡವಾಳ ಹಾಕಿ ಮತ್ತೆ ಅದನ್ನ ನಾವು ತೋಟಗಾರಿಕೆ ಮಾಡಿ ಬೆಳೆಸ್ತೀವಿ ಹೂ ಹಣ್ಣುಗಳನ್ನ ಬೆಳೆಸ್ತೀವಿ ಚೆನ್ನಾಗಿದೆ ಅದೊಂದು ಥರ ಯಾವ್ದು ಎತ್ಕೋತಾರ ಆದ ಮೇಲೆ